ನಾನು ಚಿಕ್ಕವ್ನಿಂದಾಗಿಂದನು ರೆಕಾರ್ಡ್ ಬ್ರೇಕ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ನನ್ನ ರೆಕಾರ್ಡ್ ಬ್ರೇಕರ್ ಅಂತಲೇ ಹೇಳಿ ಕರಿಬೋದು ಬೇಕಾದ್ರೆ ಏನಂದರೆ ನಮಗೆ ಈಗ ದಿನಾ ಬೆಳಿಗ್ಗೆ ಎದ್ದು ಬೇಗ ರನ್ನಿಂಗ್ ಮಾಡಿ ಈಗ ಒಂದು ಸ್ವಲ್ಪ ಎಕ್ಸಸೈಜ್ ಮಾಡಿ ಕಬಡ್ಡಿ ಅಂದರೆ ನಂಗೆ ತುಂಬ ಇಷ್ಟ ಕಬಡ್ಡಿಯಲ್ಲಿ ಹೆಸರು ಮಾಡಬೇಕಿತ್ತು ನಾನು ನಾನು ಮೂರನೇ ಕ್ಲಾಸಲ್ಲಿ ಇದ್ದಾಗಿಂದನೂ ಕಬಡ್ಡಿ ಆಡ್ತಲೇ ಇದ್ದೀನಿ ಕಬಡ್ಡಿ ಆಡೋದ್ರಿಂದ ನನಗೆ ಒಂಥರ ಖುಷಿ ನಾನು ನಾನು ಚೆನ್ನಾಗಿ ನನ್ನ ಹೆಮ್ಮೆ ಅದು ಒಂಥರ ನಾನು ಈಗ ಒಂದು ಗೇಮ್ ಆಡ್ತಿ ದೊಡ್ಡ ರೆಕಾರ್ಡ್ ಹೆಸರು ಮಾಡಿದೀನಿ ಅಂದರೆ ನಮ್ಮ ಭಾಗದಲ್ಲಿ ನಾನು ಭಾಳ ಫೇಮಸ್ಸು ಈಗ ಕಬಡ್ಡಿ ಆಟದಲ್ಲಿ ಮತ್ತು ಎಲ್ಲಿ ಹೋದ್ರೂ ನಮ್ಮನ್ನು ಜನ ಗುರ್ತಿಸ್ತಾರೆ ಇವ್ರು ನೀವು ಕಬಡ್ಡಿ ಆಟಗಾರರಲ್ಲವಾ ಕಬಡ್ಡಿ ಆಡ್ತೀರ ಚೆನ್ನಾಗಿ ಆಡ್ತೀರ ನೀವು ಅಂತ ಹೇಳಿ ಗುರ್ತಿಸ್ತಾರೆ ಹಾಗಾಗಿ ನಮ್ಮ ಏನಿದೆ ನಾವು ಒಂದು ಗುರಿ ನನಗೆ ಏನಂದರೆ ನಾನು ಈಗ ರಾಜ್ಯಮಟ್ಟದ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕಂತ ಕಬಡ್ಡಿ ಆದರೆ ಬೇರೆ ರಾಜ್ಯಗಳಲ್ಲಿ ಕಬಡ್ಡಿ ಬೇರೆ ದೇಶಗಳಲ್ಲಿ ಕಬಡ್ಡಿ ಅಂದರೆ ಏನು ಅಂತಲೇ ಕೆಲವ್ರಿಗೆ ಗೊತ್ತಿಲ್ಲ ಇದು ಯಾವ ಗೇಮು ಏನು ಹೇಗೆ ಹಿಂಗೆ ಕೇಳ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಾದರೂ ನಾವು ಹೆಸರು ಮಾಡಬೇಕು ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಮಾಡಿದ್ರೆ ನಮಗೆ ಒಂದು ಗೌರವ ನಮ್ಮ ದೇಶಕ್ಕೆ ಅಲ್ಲ ನಮ್ಮ ಊರಿಗೆ ಒಂದು ಗೌರವ ನಮಗೆ ಒಂದು ಗೌರವ ಹಾಗಾಗಿ ನಾನು ಮೂರನೇ ಕ್ಲಾಸಿಂದನೂ ಕಬಡ್ಡಿ ಆಡ್ಕಂತನೇ ಬಂದಿದ್ದೆ ಸೆಕೆಂಡ್ ಪಿ ಯು ಸಿಯಲ್ಲಿ ನಮ್ಮ ಟೀಮ್ ಸ್ಟೇಟ್ ಲೆ ಸ್ಟೇಟ್ ಲೆವೆಲ್ಲಲ್ಲಿ ಫಸ್ಟ್ ಬಂದಿತ್ತು ನಮ್ಮ ಟೀಮು ಆಮೇಲೆ ನ್ಯಾಷ್ನಲ್ ಲೆವೆಲ್ಲಿಗೆ ಹೋಗಿದ್ವಿ ನ್ಯಾಷ್ನಲ್ ಲೆವೆಲ್ಲಲ್ಲೂ ಸಹ ಫಸ್ಟೇ ಬಂದಿತ್ತು ಆದ್ರೆ ಏನು ಮಾಡೋದು ಏನು ಯಾವ್ದೋ ಕಾರಣದಿಂದ ಅದನ್ನ ಅಲ್ಲಿಗೆ ನಿಲ್ಲಿಸೇ ಬಿಟ್ಟರು ಮತ್ತೆ ನಾವು ಮುಂದೆ ಹೋಗಕ್ಕೆ ಆಗಲೇ ಇಲ್ಲ ಮತ್ತೆ ನಾನು ಹೀಗೆ ಬೇರೆ ಗಾಲೇಜಿಗೆ ಬಂದೆ ಬೇರೆ ಕಾಲೇಜಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಈಗ ನಾಡಿದ್ದು ಅಲ್ಲೂ ಸಹ ಸ್ಪೋರ್ಟ್ಸ್ ಇದೆ ಸ್ಪೋರ್ಟ್ಸಲ್ಲಿ ಕಬಡ್ಡಿಗೆ ಯೆ ಹೆಸರು ಕೊಡೋಣ ಅಂತ ಹೋಗಿದ್ದೆ ಅಲ್ಲಿ ನೋಡಿದರೆ ಕಬಡ್ಡಿ ಆಟವನ್ನು ಇಟ್ಟಿಲ್ಲ ಅಲ್ಲಿ ಕೋರ್ಟ್ ಏನೂ ಸರಿ ಇಲ್ಲ ಕಲ್ಲು ಜಾಗ ಅಂತ ಹೇಳಿ ಕಬಡ್ಡಿ ಬಗ್ಗೆ ಏನು ಇಟ್ಟೇ ಇಲ್ಲ ನಾವು ಈಗ ಹೇಗೆ ರನ್ ಮಾಡ್ತೀವಿ ಅಂತ ಕಬಡ್ಡೀಲ್ಲಿ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ನಾನಕ್ಕಿಂತ ಮುಂಚೆಯೇ ನಾನು ನನಗೆ ಬೇಕಾಗಿರೋ ಪ್ರೋಟೀನು ಮಿಲ್ಕ್ ಶೇಕು ಮತ್ತೆ ಏನು ಬೇಕೋ ಅದ್ನೆಲ್ಲ ತೊಗೊಂಡು ವ್ಯಾಯಾಮ ಮಾಡಿ ಆಮೇಲೆ ಸ್ನಾನ ಮಾಡಿ ಶಿಸ್ತಾಗ್ ತಿಂಡಿ ತಿಂದು ಕಾಲೇಜಿಗೆ ಬರ್ತೇನೆ ಕಾಲೇಜಿಗೆ ಬಂದ ಮೇಲೆ ಆಮೇಲೆ ಅಲ್ಲಿ ಕ್ಲಾಸ್ ಗೀಸೆಲ್ಲ ಕೇಳ್ಕೊಂಡು ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪೊತ್ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಓಡ್ತೇನೆ ಆಮೇಲೆ ಚಿಕ್ಕ ಪುಟ್ಟ ಕೆಲ್ಸಗಳು ಇರ್ತವೆ ನಮ್ದು ಹಳ್ಳಿ ಕಡೆಯೆಲ್ಲ ಬಹಳ ಕೆಲಸ ನಮಗೆ ಹಳ್ಳಿ ಕಡೆ ಕೆಲಸ ಮಾಡಿ ಮತ್ತೆ ನಾವು ಹೀಗೇ ಈ ಏನು ಈಗ ಸ್ಪೋರ್ಟ್ಸನ್ನು ತುಂಬ ಆಡೋದರಿಂದ ಮತ್ತೆ ಸಂಜೆ ಕಡೆ ನಮ್ಮ ಊರಿನಲ್ಲಿ ಒಂದು ಸ್ಟೇಡಿಯಂ ಇದೆ ಆ ಸ್ಟೇಡಿಯಂ ಹತ್ತಿರ ಎಲ್ಲ ಸೇರಿಕೊಂಡು ಒಂದು ಹದಿನೈದ್ರಿಂದ ಇಪ್ಪತ್ತು ಜನ ಇರ್ತೇವೆ ಎಲ್ಲ ಒಂದೊಂದು ಟೀಮು ಎರಡೆರಡು ಟೀಮು ಹೀಗೆ ಮೂರು ಮೂರು ಟೀಮು ಮಾಡ್ಕೊಂಡು ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ತನಕನೂ ಆಡ್ತೇವೆ ಮತ್ತೆ ಸೀದಾ ಬಂದು ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ದಿನಾ ಹೀಗೆ ರೊಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ನಾವು ಒಂದೊಂದು ಒಂದೊಂದ್ ದಿನ ನೈಟು ಬೇಗ ಮುಗಿಯುತ್ತೆ ಒಂದೊಂದು ದಿನ ನೈಟ್ ಬೇಗ ಮುಗ್ಯೋಲ್ಲ ಹೀಗೆ ತುಂಬ ದಿನ ಲೇಟ್ ಆಗುತ್ತೆ ಹೀಗೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಯಾವ್ದುಕ್ಕೂ ಅಂಜದೆ ಮುಂದೆ ಹೋಗ್ತಲೇ ಇರಬೇಕು ನಮ್ಮ ದಾರಿ ಏನಿದೆ ನಾವು ನೋಡಿಕಂಡ್ರೆ ನಾವು ಯಾವುದಲ್ಲಾದ್ರು ನಮ್ಮ ಗುರಿ ಮುಟ್ಟೇ ಮುಟ್ತೀವಿ ಹಾಗಾಗಿ ನಮ್ಮ ಗುರಿ ಮುಟ್ಟಕ್ಕೆ ಒಂದು ಒಳ್ಳೆಯ ಹೆಸರಾಗುತ್ತೆ ಮತ್ತು ಈಗ ಇವಾಗಿನ ಹುಡುಗರೆಲ್ಲ ಏನು ನಮಗೆ ಹಾಗಾಗುತ್ತೆ ಹೀಗಾಗುತ್ತೆ ನಾವು ಆ ಆಟ ಆಡಬಾರ್ದಿತ್ತು ಈ ಆಟ ಆಡಬಾರ್ದಿತ್ತು ಅಂತಾರೆ ನಮ್ದು ಆ ಥರ ಎಲ್ಲ ಇಲ್ಲ ನಮ್ಮದು ಕಬಡ್ಡಿ ಒಂದು ಹೇಳಿದ ಮೇಲೆ ನಾವು ಕಬಡ್ಡಿ ಯಾವಾಗಲೂ ಬಿಟ್ಟುಕೊಡೋದೇ ಇಲ್ಲ ಹಾಗಾಗಿ ನಾವು ಕಬಡ್ಡಿ ಯಾವಾಗಲೂ ಆಡ್ತಲೇ ಇರ್ತೇವೆ ನಮಗೆ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ ಅಂತನೂ ಹೇಳ್ಬೋದು